ನಾನು ಬಿಡಿಸಿದ್ದ ಕಲೆಗಳನ್ನು ನೋಡಿ ಗುರುತಿಸಿ ಅವುಗಳನ್ನೆಲ್ಲ ಹೆಸರುವಾಸಿಯಾಗಿ ಮಾಡಿರುವ ಕಲಾಗಾರರು ಕೂಡ ನನ್ನ ಬಳಿ ಇದ್ದಾರೆ ಅವರು ನಮ್ಮ ದಾವಣಗೆರೆ ಅವರೇ ಹಾಗು ನನ್ನ ಕಲಾ ಚಳುವಳಿಯಲ್ಲಿ ಭಾಗಿಯಾಗಲು ಅವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ ಹಾಗೇ ಕೃತಿಗಳನ್ನು ಬರೆಯುವ ಸಣ್ಣ ಸಣ್ಣ ಹವ್ಯಾಸಗಳು ನನಗಿವೆ ಅವುಗಳನ್ನೆಲ್ಲ ಅವರು ಇಷ್ಟಪಟ್ಟು ಅವರ ಪುಸ್ತಕಗಳಲ್ಲಿ ನನ್ನ ಸಣ್ಣ ಸಣ್ಣ ಕೃತಿಗಳು ಹಾಗೆ ನಾನು ಬಿಡಿಸಿದ ಕಲೆಗಳನ್ನೆಲ್ಲ ಅವರು ಬರೆದ ಅವರು ಆ ಪುಸ್ತಕದಲ್ಲಿ ರ ಹಾಕಿದ್ದಾರೆ ಇದು ನನಗೆ ತುಂಬ ಸಂತೋಷ ಕೊಡುವ ಸುದ್ದಿಯಾಗಿದೆ ನಾನು ಬರೆಯುವ ಸಣ್ಣ ಸಣ್ಣ ಕೃತಿಗಳು ಅವು ಜನರ ಮನ ಮೆಚ್ಚಬೇಕೆಂದು ಭಾವಿಸುತ್ತೇನೆ ಏಕೆಂದರೆ ಅವರ ಮನಮುಟ್ಟಲು ನಾನು ಎಷ್ಟು ಪ್ರಯತ್ನಪಡುತ್ತೇನೋ ಅಷ್ಟು ಅವರಿಗೆ ನನಗೂ ಸಂತೋಷವಾಗುತ್ತದೆ ಏಕೆಂದರೆ ಒಂದು ಸಣ್ಣ ಕವಿತೆ ಒಂದು ಸಣ್ಣ ಕೃತಿ ಒಬ್ಬ ಮನುಷ್ಯನ ಒಂದು ಬೇಜಾರನ್ನೇ ಮಾಯ ಮಾಡವ ಶಕ್ತಿ ಇರುತ್ತದೆ ಹಾಗೆಯೇ ನಾನು ಅವುಗಳನ್ನು ಯಾವುದನ್ನೂ ನಿಲ್ಲಿಸುವ್ದಿಲ್ಲ ಎಲ್ಲವನ್ನೂ ನಾನು ತುಂಬ ಇಷ್ಟಪಟ್ಟು ಮುಂದುವರಿಸುತ್ತೇನೆ ಕಲೆಗಳನ್ನು ನಾನು ಎಂದಿಗೂ ಬಿಡುವುದಿಲ್ಲ ನನ್ನಲ್ಲಿರುವ ಕಲೆಗಳನ್ನು ಮೆಚ್ಚಿಸಿ ನನಗೆ ಮುಂದೆ ದಾರಿ ತೋರಿದ ನನ್ನ ಗುರುಗಳಿಗೆ ನಾನು ನ್ದ್ ವಂದನೆಯನ್ನು ತಿಳಿಸುತ್ತೇನೆ